ನಾನು ಈ ತೋಟಗಾರಿಕೆಯನ್ನ ಅಂದರೆ ಏನು ಕೈತೋಟ ಅಥವಾ ನಮ್ಮ ತಾರಸಿ ತೋಟವನ್ನು ಹವ್ಯಾಸವಾಗಿ ಸ್ವೀಕರ್ಸಿ ಸ್ವೀಕರ್ಸೋದಕ್ಕೆ ಕಾರಣ ಮುಖ್ಯ ಕಾರಣ ಒಂದು ನಮ್ಮ ಪೋಷಕರು ಅಂತ ಹೇಳ್ಬೋದು ಯಾವ ವೃತ್ತಿ ಅಂತ ಹೇಳಿದ್ರೆ ನಮ್ಮ ತಂದೆ ಅವರಿಗೆ ಕೃಷಿ ಬಗ್ಗೆ ತುಂಬ ಹೆಚ್ಚಿನ ಒಲವು ಅವರು ಸರಕಾರಿ ಅಧಿಕಾರಿಯಾಗಿದ್ದರೂ ಕೂಡ ಅವರು ತಮ್ಮ ಬಿಡುವಿನ ಸಮಯದಲ್ಲಿ ಹೆಚ್ಚಿನ್ ಸಮಯಾನ ಅವರು ನಮ್ಮ ಯಾವ್ದೇ ಒಂದು ಸಣ್ಣ ಜಾಗ ಸಿಕ್ಕರೂ ಸಾಕು ನಮ್ಮ ಮನೆ ಹಿತ್ಲಲ್ಲೇ ಅವ್ರು ಎಷ್ಟೋ ನಾವು ಚಿಕ್ಕೋರಿದ್ದಾಗ ನೋಡಿದ್ದೀವಿ ಎಷ್ಟೋ ಗಿಡ್ಗಳ್ನ ಅವ್ರು ಬೆಳೆಸಿದ್ರು ಅಲ್ಲೇ ತರ್ಕಾರಿಗಳು ಬೆಳ್ಸ್ತಕ್ಕಂತಾದ್ದು ಮಾಡಿ ಆ ಹೂವಿನ್ ಗಿಡ್ಗಳ್ನ ಬೆಳೆಸ್ತಿದ್ರು ತರ್ಕಾರಿಗಳ್ನ ಬೆಳ್ಸಿದ್ರು ಅವ್ರಿಗೆ ತೋಟ ಮಾಡಬೇಕು ಹೊಲ ಮಾಡಬೇಕು ಅಂತಕ್ಕಂಥ ಒಂದು ಹವ್ಯಾಸ ಇದು ತುಂಬ ಉತ್ಸಾಹ ತುಂಬ ಇತ್ತು ಆದರೆ ಅವರ ಒಂದು ಕೆಲಸದ ಒತ್ತಡದಿಂದ ಅದು ಅವರಿಗೆ ಸಾಧ್ಯ ಆಗಿಲ್ಲ ಬಟ್ ಆದ್ರೂ ಸಿಕ್ಕಿದ ಜಾಗ್ದಲ್ಲೆ ಎಲ್ಲಿ ಮನೆ ಹಿಂದ್ಗಡೆ ಆಗ್ಬೋದು ಮುಂದೆ ಎಲ್ಲಿ ಜಾಗ ಸಿಗುತ್ತೋ ಅಲ್ಲಿ ಅವರು ಗಿಡಗಳನ್ನ ಅಥವಾ ಈ ತರಕಾರಿ ಗಿಡ್ಗಳ್ನ ಆಗ್ಬೋದು ಹೂವಿನ್ ಗಿಡ್ಗಳ್ನೆಲ್ಲ ಬೆಳೆಸ್ತಾ ಇದ್ದರು ಅದನ್ನೆಲ್ಲ ನಾವು ನೋಡ್ಕೊಂಡು ಬೆಳ್ದ ಅಂಥದ್ದು ಅದೇ ನಮಗೆ ಒಂದು ದೊಡ್ಡ ಪ್ರೇರಣೆ ಹಾಗೇ ನಮ್ಮ ತಾಯಿ ಅವ್ರಿಗೂ ಕೂಡ ಅದು ಒಂದು ತಾರಸಿ ತೋಟ ಮಾಡಬೇಕು ಅಂತಕ್ಕಂಥದ್ದು ಒಂದು ತುಂಬ ಆಸೆ ಇತ್ತು ಅಂದ್ರೆ ಅವರ ಬಿಡುವಿನ ಸಮಯದಲ್ಲಿ ಅದನ್ನು ಮಾ ಮಾಡಬೇಕು ಅಂತ ಕಡೆ ಅದಕ್ಕೋಸ್ಕರ ನಾವು ನಮ್ಮ ಮನೆ ಮೇಲೇನೆ ಒಂದು ತಾರಸಿ ತೋಟ ಮಾಡಿದ್ದೀವಿ ಮಾಡಿ ಅದಕ್ಕೊಂದು ಗ್ರೀನ್ ಗ್ರಿಲ್ದು ಗ್ರೀನ್ ಮ್ಯಾಟ್ ಎಲ್ಲ ಮಾಡ್ಸ್ಬಿಟ್ಟು ಈ ಬಳ್ಳಿಗಳ ಬೆಳೀಲಿಕ್ಕೆ ಸೈಡಿಗೆ ಎಲ್ಲ ಜಾಲರಿ ಎಲ್ಲ ಹಾಕಿ ಆ ರೀತಿ ಒಂದು ಮತ್ತು ನೀರಿನ ವ್ಯವಸ್ಥೆ ಅದೆಲ್ಲ ಮಾಡಿದ್ದೀವಿ ನಮ್ಮ ತಾಯಿಯವ್ರೇ ಅದನ್ನ ನೋಡ್ಕೊಳ್ತಾರೆ ನಾವು ಬಿಡುವಿನ ಸಮ್ಯದಲ್ಲೇ ನಾವು ಫ್ರೀ ಇದ್ದಾಗೆಲ್ಲ ಹೋಗಿ ಅವರಿಗೆ ಸಹಾಯ ಮಾಡ್ತೀವಿ ಅಲ್ಲಿ ಇದು ತುಂಬ ಅದನ್ ನಾವು ತೋಟಗಾರಿಕೆ ಅನ್ನೋದು ನೀವು ಮಾಡಿದ ಅದನ್ನು ಸಂತೋಷ ನೀವು ಅನುಭವ್ಸ್ದಾಗ್ಲೇ ಗೊತ್ತಾಗೋದು ನಾವು ಬರೀ ಹೇಳೋದ್ಕಿಂತ ನೀವು ಸ್ವತಃ ಒಂದು ಬೆಳೆಸಿ ಯಾವ್ದೋ ಒಂದು ಗಿಡ ಅದು ಬೀಜ ಹಾಕಿದ್ದು ಬೀಜ ಚಿಗುರೊಡ್ದಾಗ ಆಗೋ ಸಂತೋಷ ಬೇರೆ ಆ ಗಿಡ ದಿನ ದಿನ ದಿನ ದಿನ್ದಂಗೆ ಬೆಳೀತ್ತಿದ್ದಂಗೆ ನೋಡೋದು ಸಂತೋಷ ಬೇರೆ ಅದು ಯಾವಾಗ ಅದು ಹೂ ಬಿಡಕ್ಕೆ ಶುರು ಆಗುತ್ತೆ ಆದು ಒಂದು ಹೂ ಬಿಟ್ಟು ಕಾಯಿ ಒಂದು ಕಾಯಿ ಬಿಟ್ಟಿತು ಅಂದರೆ ಅದು ಹಣ್ಣಾಗೋ ತನಕಾನು ಅದ್ರದ್ದು ಏನೋ ಒಂದು ಥರ ಕ್ಯೂರ್ಯೋಸಿಟಿ ಅದು ಅದು ಡೇ ಬೈ ಡೇ ಅದು ದಿನ ದಿನ ದಿನಕ್ಕೆ ಅದು ಬೆಳೀತಕ್ಕಂಥ ರೀತಿ ಆ ಒಂದು ಅದು ಒಂದು ನೀವು ಹಣ್ಣು ಅಥವಾ ಯಾವ್ದೋ ಒಂದು ತರಕಾರಿದು ನೀವು ತಗೊಂಡು ಅದನ್ನ ಸೇವ್ಸಿದ್ರೆ ಆ ಒಂದು ನಾಚ್ ಅಂದರೆ ಪ್ರಾಕೃತಿಕವಾಗಿ ಅಂತಹ ಒಂದು ಯಾವ್ದೇ ಇತಿಹಾಸ ಕೆಮಿಕಲ್ ಇಲ್ದೇ ಬೆಳೆದಿರ್ತಕ್ಕಂಥ ಒಂದು ತರಕಾರಿ ತುಂಬಾ ರುಚಿಕರ ಆಗಿರುತ್ತೆ ಒಂದು ಇನ್ನೊಂದು ಅದರಲ್ಲಿ ನಮ್ಮ ಪರಿಶ್ರಮ ಒಂದು ಇರುತ್ತದೆ ಅದು ರುಚಿ ಅಂತ ಹೇಳಿದ್ರೆ ನಮ್ಮ ಪರಿಶ್ರಮವನ್ನು ಅಲ್ಲಿ ಸೇರಿರುದ್ರಿಂದ ಅದು ಹೆಚ್ಚಾಗಿ ನಮಗೆ ಇನ್ನೂ ಏನಂತೀರಿ ಒಂದು ರುಚಿಕರವಾಗಿ ಅನ್ನಿಸ್ತದೆ ಮತ್ತು ಹಾಗೇ ಅದು ಆರೋಗ್ಯಕರ ಆರೋಗ್ಯಕರವಾಗಿಯೂ ಕೂಡ ಇರುತ್ತದೆ ಆದ್ದರಿಂದ ಇದೆ ನಮ್ಮ ತೋಟಗಾರಿಕೆ ಚಿಕ್ಕದಾಗಿ ನಾವು ಮಾಡ್ಕೊಬೋದು ಎಲ್ಲರೂ ಅವ್ರವ್ರ ಮನೆಯಲ್ಲಿ ಸ ಸಣ್ಣ ಪುಟ್ಟ ಜಾಗ ಇದ್ದೇ ಇರುತ್ತೆ ಎಲ್ಲೋ ಒಂದು ಕಡೆ ನೀವೇನೂ ಅದಕ್ಕೆ ಸ್ಪೆಷಲ್ ಜಾಗಾನೇ ಅಥವಾ ಅದಕ್ಕೆ ಜಾಗ ಅಂತ ಬಿಡ್ಬೇಕು ಅಂತ ಏನೂ ಇಲ್ಲ ಸಿಕ್ಕಿರೋ ಜಾಗ್ದಲ್ಲೇ ಒಂದು ಬೀಜ ಹಾಕಿರ್ರೆ ಸಾಕು ಬರೀ ಒಂದು ಯಾವ್ದಾರು ಬಳ್ಳಿ ಬಿಗೆ ಬೀಜ ಹಾಕಿರ್ ಸಾಕು ಅದು ಬಳ್ಳಿ ತಾನಾಗಿ ಬೆಳ್ಕೊಂಡು ಮೇಲೆ ಬೆಳ್ಕೊಂಡು ನಿಮಗೆ ಇಡೀ ನಿಮ್ಗೆ ಅಷ್ಟೇ ಅಲ್ಲ ನಿಮ್ಮ ಕೋಲ್ ನಿಮ್ಮ ಕಾಲ್ನಿ ಬಡಾವಣೆಗೆಲ್ಲ ಹಂಚ್ಬೋದು ನೀವು ಅಷ್ಟೊಂದು ಕಾಯಿಗಳ್ನ ಒಂದು ಗಿಡ ಕೊಡ್ತದೆ ಅದು ಸ್ವಲ್ಪ ನೀವು ಸ್ವಲ್ಪ ಪೋಷಣೆ ಮಾಡ್ಬೇಕು ಅಷ್ಟೇ ಅದರಿಂದ ತುಂಬ ಒಳ್ಳೇದಾಗ್ತದೆ